ಮೊದಲ ಸಲ ನಾನು ಆನ್ಲೈನ್ ಶಾಪಿಂಗ್ ಮಾಡಿದಾಗ ನಾನು ಸೀರೆಯನ್ನು ಖರೀದಿಸಿದ್ದೆ ಆ ಒಂದು ಸೀರೆಯ ಬಣ್ಣ ಕ್ವಾಲಿಟಿ ಎಲ್ಲವೂ ತುಂಬ ಚೆನ್ನಾಗಿತ್ತು ಬೆಲೆಗೆ ತಕ್ಕಂತೆ ಆ ಒಂದು ಸೀರೆಯ ಕ್ವಾಲಿಟಿ ಇತ್ತು ಹಾಗೂ ಯಾವುದೇ ಡ್ಯಾಮೇಜ್ ಇಲ್ಲದೇ ಆ ಒಂದು ಸೀರೆ ನಮ್ಮ ಮನೆಗೆ ತಲುಪಿತ್ತು